ನಮಸ್ತೆ ಮೇಡಮ್ ನಾನು ಜಯಿಶ್ರೀ ಅಂತ ನೀವೇಳಿದ್ರಲ್ಲಾ ಬದುಕಿನಲ್ಲಿ ನಿನಗೆ ಯಾವುದು ಮುಖ್ಯ ಅಂತಾ ಬದುಕಿನಲ್ಲಿ ನನ್ನ ನನಗೆ ಕುಟುಂಬ ಒಟ್ಟಿಗೆ ಇರಬೇಕು ಎಲ್ಲರೂ ಜಾಯಿಂಟ್ ಫ್ಯಾಮಿಲಿಯಾಗಿರ್ಬೇಕು ಒಟ್ಟಿಗೆ ಒಟ್ಟಾಗಿ ಅಜ್ಜಿ ತಾತ ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗೀರು ಆ ಥರ ಎಲ್ಲ ಒಟ್ಟಾಗಿರ್ಬೇಕು ಒಂದೇ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿಯಾಗಿ ಇರಬೇಕು ಅನ್ನೋದೇ ನನ್ನಾಸೆ ಇದರಿಂದ ಏನು ಲಾಭ ಅಂತೆ ಕೇಳ್ತೀರಾ ಇದರಿಂದ ಎಷ್ಟೋ ಲಾಭಗಳಿದೆ ಏನೆಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ರೆ ನಮಗೆ ಕಷ್ಟ ಗೊತ್ತಾಗೊಲ್ಲ ಯಾವುದೇ ರೀತಿಯಲ್ಲಿ ಅದೇ ನಾವು ಸಪ್ರೇಟಾಗಿದ್ರೆ ನಾವು ಮನೆ ಬಾಡಿಗೆ ಕಟ್ಟಬೇಕು ರೇಷನ್ ತೊಗೋಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಎಲ್ಲ ನಮ್ಮ ಒಬ್ರ ಮೇಲೆ ಬೀಳ್ತದೆ ಅದೇ ಜಾಯಿಂಟ್ ಫ್ಯಾಮಿಲಿಯಲ್ಲಂದ್ರೆ ಎಲ್ಲವು ಹಂಚಿಕೊಳ್ತೀವಿ ಈಗ ರೇಷನ್ನಾ ರೇಷನ್ಗೆ ನಾಲ್ಕು ಜನ ದುಡ್ಡಾಕ್ತಾರೆ ಹಾಕಿದ್ರೆ ಅದು ರೇಷನ್ ತಿಂಗಳ ರೇಷನ್ ಬಂದುಬಿಡ್ತದೆ ಬಾಡಿಗೆಯಾ ಅದು ಅಷ್ಟೇ ನಾಲ್ಕ್ಕೈದು ಜನ ಹಂಚ್ಕೊಂಡ್ರೆ ಹಂಚ್ಕೊಂಡ್ರೆ ಅಣ್ಣ ತಮ್ಮಂದಿರು ಅಕ್ಕ ತಂಗೀರು ಹಂಚ್ಕೊಂಡ್ರೆ ಹಂಚ್ಕೊಂಡ್ರೆ ಅದೂನೂ ಕಡಿಮೆ ಆಗುತ್ತೆ ಭಾರ ಇನ್ನೊಂದೇನೆಂದ್ರೆ ಕಷ್ಟ ಸುಖ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ಅನುಸರಿಸ್ಕೊಂಡೋಗಬೋದು ನಾವು ಅವರು ಏನೇ ಮಾತಾಡಿದ್ರು ಏನೇ ಅಂದ್ರೂನು ನಮ್ಮಜ್ಜಿ ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ತಮ್ಮ ಅನ್ನೋ ಪ್ರೀತಿ ವಿಶ್ವಾಸ ಇರುತ್ತೆ ನಾವು ಅಲ್ಲಿಯೂ ಅನುಸರಿಸ್ಕೊಂಡು ಹೋಗ್ಬೋದು ಅನುಸರಣೆ ಕಲಿತ್ಕೊಳ್ತೀವಿ ಇನ್ನೊಂದು ಪ್ರೀತಿ ಬೆಳೆಯುತ್ತೆ ಇನ್ನೊಂದು ನಾವು ಸಪ್ರೇಟಾಗಿದ್ದೀವಿ ಒಂಟಿಯಾಗಿದ್ದೀವಿ ಒಬ್ಬಂಟಿಯಾಗಿದ್ದೀವಿ ಗಂಡ ಹೆಂಡ್ತಿ ಮಕ್ಕಳು ಅಂತ ಆ ಥರಾ ಇದ್ದೀರಿ ಅನ್ನೋ ಭಾವನೆ ಹೊರಟೋಗುತ್ತೆ ನಮಗೆ ಆ ಭಾವನೆ ಹೋಗ್ಬಿಟ್ಟು ಏನು ಬರುತ್ತೆ ನಮಗೆ ಅಯ್ಯೋ ನಮ್ಮ ಕುಟುಂಬ ದೊಡ್ಡದು ಕುಟುಂಬ ಈಗ ಒಂದು ಹಬ್ಬ ಹರಿದಿನ ಆಗಲಿ ಯಾವುದಾದ್ರು ಒಂದು ಫಂಕ್ಷನ್ನಾಗಲಿ ನಮ್ಮ ಜನ ನಮ್ಮ ಪಕ್ಕದಲ್ಲಿರೋರು ಬರಲಿಲ್ಲ ಅಂದ್ರೆಯೂ ಅಕ್ಕಪಕ್ಕದಲ್ಲಿರೋರು ಬರ್ಲಿಲ್ಲ ಅಂದ್ರೆನೂ ನಮ್ಮನೆಯಲ್ಲಿರೋ ಕುಟುಂಬದಲ್ಲಿರೋ ಜಾಯಿಂಟ್ ಫ್ಯಾಮಿಲಿಯಲ್ಲಿರೋರು ಎಷ್ಟೋ ಜನ ಇರ್ತಾರೆ ಅಜ್ಜಿ ತಾತ ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರು ಅತ್ತೆ ಮಾವ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಇರ್ತಾರಲ್ಲ ಅದ್ರಿಂದ ನಾವು ಯಾವುದೇ ಒಂದು ಫಂಕ್ಷನಲ್ಲಿ ಒಟ್ಟಿಗೆ ಎಲ್ಲರೂ ಸೇರಿ ಅಡುಗೆ ಮಾಡಬೌದು ಎಲ್ರಿಗೂ ಬಡಿಸಿ ತೃಪ್ತಿಯಾಗಿ ಊಟ ಮಾಡಬೋದು ಹಬ್ಬಗಳನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೌದು ಮತ್ತು ಅದೇ ರೀತಿಯಲ್ಲಿ ಎಲ್ಲಾದರು ಒಂದು ಫಂಕ್ಷನ್ಗೋಗ್ಬೇಕಂದ್ರೆ ಚೆನ್ನಾಗಿ ರೆಡಿಯಾಗಿ ಒಬ್ರಿಗೊಬ್ರು ಅನುಸರಣೆಯಿಂದ ರೆಡಿಯಾಗಿ ಹೋಗಿ ಚೆನ್ನಾಗಿ ನಾವು ಕಾಲ ಕಳೀಬೌದು ಮತ್ತು ಒಂದು ಪಿಚ್ಚರ್ಗೋಗೋದಾದ್ರು ಒಂದು ಸಂತೋಷ ಇರುತ್ತೆ ವರ್ಷ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಆದರೂ ನಾವು ಕುಟುಂಬದಲ್ಲಿ ಒಟ್ಟಿಗೆ ಸೇರಬೇಕು ಒಟ್ಟಿಗೆ ಸೇರಿದ್ರೆ ಆವಾಗ ಒಳ್ಳೇದು ಯಾಕೆಂದ್ರೆ ಮಕ್ಳಿಗೆ ಈಗಿನ ಕಾಲದ ಮಕ್ಳಿಗೆ ಒಕ್ಕುಟುಂಬ ಜಾಯಿಂಟ್ ಕುಟುಂಬ ಅಂದರೆ ಏನೂ ಗೊತ್ತಿಲ್ಲ ಅವ್ರಿಗೇನು ಅಪ್ಪ ಅಮ್ಮ ನಾನು ಮೂರೇ ಜನ ಇರೋದು ಇದೇ ನಮ್ಮ ಕುಟುಂಬ ಹಿಂಗೆ ಅಂದ್ಕೊಂಡಿರ್ತಾರೆ ಆದ್ರಿಂದ ನಮ್ಮ ಮಕ್ಳಿಗೆ ಅದು ರೀತಿ ಕಲಿಸ್ಕೂಡದು ನಾವು ಮಕ್ಳಿಗೆ ಏನು ಕಲಿಸ್ಬೇಕು ನಮ್ಮ ಸಂಬಂಧಗಳ ಅರ್ಥಗಳನ್ನು ತಿಳಿಸ್ಬೇಕು ಸಂಬಂಧಗಳ ಬಗ್ಗೆ ಅವರಿಗೆ ತಿಳಿಸ್ಕೊಡ್ಬೇಕು ಸಂಬಂಧಗಳಿಂದ ನಮ್ಗೇನೇನು ಉಪಯೋಗ ಏನೇನಾಗುತ್ತೆ ಅದರಿಂದ ಏನೇನು ಸಿಗುತ್ತೆ ಪ್ರೀತಿ ಅವನ್ನೆಲ್ಲ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು ನಾವು ಮಕ್ಳಿಗೆ ಅವು ಹೇಳ್ಕೊಡೋದ್ರಿಂದ ಇವಾಗಿನ ಮಕ್ಳಿಗೆ ನಾವು ಇವಾಗಲೇ ಅವನ್ನೆಲ್ಲ ಹೇಳ್ಕೊಡೋದ್ರಿಂದ ಮುಂದೆ ಅವರುಗಳು ಒಂಟಿಯಾಗಿ ಕಷ್ಟ ಪಡಬೇಕಾದ ಅವಶ್ಯಕತೆ ಇರೋಲ್ಲ ಯಾಕೆಂದ್ರೆ ಅವ್ರು ಕಷ್ಟ ಪಡ್ತಾರೆ ಮುಂದೆ ಮುಂದೆ ಅನ್ನೋದು ನಮಗೆ ಭಯ ಅನ್ನಿಸುತ್ತೆ ಈಗೇ ಈ ರೀತಿಯೆಲ್ಲ ಇದೇ ಅಲ್ವಪ್ಪ ಇನ್ನು ಮುಂದೆ ಮುಂದೆ ನಮ್ಮಕ್ಳು ಹೇಗಪ್ಪ ಜೀವ್ನ ಮಾಡ್ತಾರೆ ಹೇಗಪ್ಪ ಬಾಳ್ತಾರೆ ಅನ್ನೋ ಭಯ ನಮಗಿರುತ್ತೆ ಆ ಭಯ ನಮಗೆ ಬರ್ಕೂಡ್ದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಇವಾಗಲೇ ಅವ್ರನ್ನು ಅಜ್ಜಿ ತಾತ ಜೊತೆ ಮಾತಾಡೋಕ್ಕೆ ಅವ್ರ ಜೊತೆ ಬೆರೆಯೋಕ್ಕೆ ಬಿಡಬೇಕು ಒಂದೋ ರಜಾ ಟೈಮಲ್ಲಿರಲಿ ಅಥವಾ ಏನಾದರೂ ಹಬ್ಬ ಹರಿದಿನಗಳಾಗಲಿ ನಾವು ಅತ್ತೆ ಮಾವಂದಿರ ಮನೆಗೋ ಅಥ್ವಾ ಅಜ್ಜಿ ತಾತ ಅವ್ರ ಮನೆಗೋ ಊರಿಗೆ ಕಳಿಸ್ಬೇಕು ಹೋಗಿ ಅಲ್ಲಿರ್ರಪ್ಪಾ ನಿಮ್ಮ ಅಜ್ಜಿ ತಾತ ಇದ್ದಾರೆ ಅವ್ರ ಜೊತೇಲಿ ಇರಿ ಬೆರಿರಿ ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ರಿ ಪ್ರೀತಿಸಿ ಅಂತೆಲ್ಲ ಅವ್ರಿಗೇಳಬೇಕು ಆವಾಗ ಅಜ್ಜಿ ತಾತಗಳೇನು ಮಾಡ್ತಾರೆ ಅವರು ಕಥೆಗಳೇಳ್ತಾರೆ ಅವ್ರ ಜಿ ಚಿಕ್ಕದು ಬಾಲ್ಯದಲ್ಲಿ ಹೇಗಿದ್ರು ಅವ್ರು ಹೇಗೆಲ್ಲ ಆಟ ಆಡಿದ್ರು ಯಾವ್ಯಾವ ಆಟ ಆಡಿದ್ರು ಯಾವ್ಯಾವ ಥರ ಅವರು ಕಷ್ಟಪಟ್ರು ಯಾವ್ಯಾವ ಥರ ಓದಿದ್ರು ಯಾವ್ಯಾವ ಥರ ಅವ್ರು ಮುಂದೆ ಬಂದರು ಅವ್ರ ಜೀವನ ಹೇಗೆ ನಡೀತು ಈ ರೀತಿಯೆಲ್ಲ ಅಜ್ಜಿ ತಾತಗಳು ಕಥೆಗಳೇಳ್ತಾರೆ ಆ ಕಥೆಗಳಿಂದ ಈಗಿನ ಕಾಲ್ದ ಮಕ್ಳಿಗೆ ತುಂಬ ಉಪಯೋಗ ಇರುತ್ತೆ ಅವರು ಏನೇ ಕೆಲ್ಸ ಮಾಡಬೇಕಾದ್ರು ಏನೇ ತಪ್ಪು ಮಾಡಬೇಕಾದ್ರು ಯೋಚನೆ ಮಾಡ್ತಾರೆ ಅಯ್ಯೋ ಅಜ್ಜಿ ತಾತ ಇವೆಲ್ಲಾ ಹೇಳ್ಕೊಟ್ರಲ್ಲ ಅವೆಲ್ಲ ಹೇಳ್ಕೊಟ್ರಲ್ಲ ಅದೆಲ್ಲ ನಾವು ಮಾಡಕೂಡ್ದು ಆ ರೀತಿ ಅವರೆಲ್ಲರು ನಾವು ಮಾತಾಡಕೂಡ್ದು ದೊಡ್ಡವರು ಚಿಕ್ಕವರು ಅಂತ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಪ್ರೀತಿಯಿಂದ ಮಾತಾಡಬೇಕು ಅನ್ನೋದನ್ನು ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು ಮಕ್ಳಿಗೆ ಇವಾಗ ನಾವು ಏನು ಹೇಳ್ಕೊಡ್ತೀವೋ ಅದನ್ನೇ ಅವರು ಮುಂದೆ ಕಲಿತ್ಕೊಂಡು ಅವ್ರ ಮಕ್ಳಿಗೂ ಅವ್ರು ಅದೇ ರೀತಿ ಬೆಳೆಸ್ತಾರೆ ನಾವು ಇವಾಗ ಏನು ನಮ್ಮ ಮಕ್ಳಿಗೆ ಬೆಳೆಸ್ತೀವೋ ಅದೇ ರೀತಿ ಅವ್ರ ಮಕ್ಳು ಅವ್ರನ್ನು ಬೆಳೆಸ್ಕೊಳ್ತಾರೆ ಹೀಗೆ ಬೆಳೆಸೋದ್ರಿಂದ ಒಕ್ಕುಟುಂಬ ಕುಟುಂಬ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ ಮಕ್ಳಿಗೆ ಮತ್ತು ಕುಟುಂಬದಲ್ಲಿರುವ ಕಷ್ಟ ಸುಖಗಳನ್ನು ಹೇಗೆ ಹಂಚಿಸ್ಕೊಳೋದು ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಆರೋಗ್ಯ ಸರಿ ಇಲ್ಲಂದ್ರೆಯೂ ನಾಲ್ಕು ಜನ ಎದ್ಬಂದು ಓಡಿಬಂದು ನೋಡ್ತಾರೆ ಅಯ್ಯೋ ನನ್ನಣ್ಣ ನನ್ನ ತಮ್ಮ ಅವ್ನಿಗೇನಾಯ್ತು ಅನ್ನೋದು ಕಷ್ಟ ಸುಖನು ನೋಡ್ತಾರೆ ಆರೋಗ್ಯದಲ್ಲಿಲ್ದೇ ಇದ್ರೂನು ಅವ್ರಿಗೆ ಸಹಾಯ ಮಾಡೋಕ್ಕೆ ಓಡ್ತಾರೆ ಅಯ್ಯೋ ನನ್ನ ತಮ್ಮ ಅವ್ನಿಗೇನಾಗಿದೆ ಅವ್ನ ನಾನೇ ನೋಡ್ಕೊಳ್ಬೇಕು ಅನ್ನೋದು ಇರುತ್ತೆ ಇದು ಎಲ್ಲಿ ಬರುತ್ತೆ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದು ಬರೋದು ಇದನ್ನ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು ಅಮ್ಮ ನೋಡಮ್ಮ ಕಷ್ಟ ಸುಖ ಅನ್ನೋದು ಏನೇ ಇದ್ರೂ ನೀನು ಅಣ್ಣ ತಮ್ಮ ಅಕ್ಕ ತಂಗೀರ ಜೊತೆ ಹಂಚ್ಕೊಂಡು ಒಗ್ಗಟ್ಟಿಗೆ ಒಗ್ಗು ಒಗ್ಗಟ್ಟಾಗಿ ಒಟ್ಟಾಗಿ ನೀನು ಬಾಳಬೇಕು ಈ ಥರ ಬಾಳೋದ್ರಿಂದ ನಿನಗೆ ಮುಂದ್ಗಡೆ ನಿನಗೆ ಉಪಯೋಗ ಇದೆ ನೀನು ಒಂಟಿಯಾಗಿರೋದಿಲ್ಲ ನಿನಗೆ ಎಲ್ಲರು ಸಪೋರ್ಟು ಇರ್ತದೆ ನಿನ್ನ ಸ್ವಂತದ ಸಂಬಂಧಗಳ ಸಪೋರ್ಟು ಬೇಕು ಅಂದರೆ ನೀನು ಎಲ್ಲರ ಜೊತೆ ಅನುಸರಣೆಯಿಂದ ಪ್ರೀತಿಯಿಂದ ನಡ್ಕೊಂಡು ಮುಂದಕ್ಕೆ ಹೋಗ್ಬೇಕನ್ನೋದೇ ನನ್ನಾಸೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕು